ಭಾರತ ದೇಶ ನಮ್ಮ ದೇಶ ಈ ಒಂದು ಸುಂದರವಾದ ದೇಶದಲ್ಲಿ ಹಲವಾರು ರಾಜ್ಯಗಳು ಬರುತ್ತವೆ ಆ ರಾಜ್ಯಗಳು ಅವು ಕೂಡ ಒಂದೊಂದು ಭಿನ್ನವಾಗಿವೆ ಅದರಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಕೂಡ ಬೇರೆ ಬೇರೆ ತ ಭಾಷೆಗಳನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ಅವರು ಉಡಿಗೆ ತೊಡಿಗೆಗಳಲ್ಲಿ ಕೂಡ ವ್ಯತ್ಯಾಸಗಳಿರುತ್ತವೆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಹೇಳು ಈಗ ಹೇಳಬೇಕೆಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇನೆ ಹಲವಾರು ರೀತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನು ನಾವು ಸಂಕ್ಷಿಪ್ತವಾಗಿ ವ್ಯತ್ಯಾಸಗಳನ್ನ ಕಾಣುತ್ತೇವೆ ಅಲ್ಲ ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಾವು ಈ ರೀತಿಯಾಗಿ ಕಾಣುತ್ತಿರುಗಂಥ ಸಂದರ್ಭ್ದಲ್ಲಿ ಭಾಷೆ ಭಾಷೆ ಇರ್ಬೋದು ಆಹಾರ ಇರ್ಬೋದು ಉಡಿಗೆ ತೊಡಿಗೆಗಳು ಇರ್ಬೋದು ಎಲ್ಲ ಒಂದು ಹವಾಮಾನ ಇರ್ಬೋದು ರಾಜಕೀಯ ಯಾವುದೇ ಒಂದು ಭೌಗೋಳಿಕತೆಗೆ ಸಂಬಂಧಿಸಿದಂತೆ ಬೊಲೊವಾರ್ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನ ನಾವು ಕಾಣುತ್ತೇವೆ ಉದಾಹರಣೆಗ್ ಹೇಳ್ಬೇಕು ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಈಗ ಮೈಸೂರಿನಲ್ಲಿ ಕನ್ನಡ ಬಾಷೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಾರೆ ಅದೇ ರೀತಿಯಾಗಿ ಈ ಕಡೆ ಉಡುಪಿ ಉಡುಪಿ ಈ ಕಡೆ ಬಂದರೆ ಅಲ್ಲಿ ಅಲ್ಲಿಯ ಒಂದು ಭಾಷೆನೇ ಬೇರೆ ಇದೆ ಅದೇ ರೀತಿಯಾಗಿ ನಮ್ಮ ಒಂದು ಉತ್ತರ ಕರ್ನಾಟಕ ಇಲ್ಲಿಗೆ ಬಂದರೆ ಇಲ್ಲಿ ಒಂದು ವ್ಯತ್ಯಾಸವನ್ನ ಕಾಣುತ್ತೇವೆ ಅದೇ ರೀತಿಯಾಗಿ ಈ ಭಾಷೆಯನ್ನು ಆಮೇಲೆ ಈ ಬೆಳಗಾವಿ ಕಡೆ ಹೊರ್ಟ್ರೆ ಈದ್ ಗದಗ್ಗಿಂದ ಆ ಕಡೆ ಮುಂದೆ ಸಾಗಿದರೆ ಅಲ್ಲಿ ಗದಗ್ಗು ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಇಲ್ಲಿ ತಮ್ಮದೇ ಆಗಿರ್ತಕಂಥ ಇಲ್ಲಿ ಅವರ ಭಾಷೆ ಬೇರೆ ಆಗುತ್ತದೆ ಈ ರೀತಿಯಾಗಿ ಭಾರತದ ಒಂದು ದಕ್ಷಿಣ ಬಾರತದಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಾನು ಇಷ್ಟನ್ನ ಹೇಳ್ತೇನೆ ಅದೇ ರೀತಿಯಾಗಿ ನಾವು ಈ ಒಂದು ಆಹಾರವನ್ನು ನಮ್ಮ ರಾಜ್ಯದಲ್ಲಿ ನಾವು ಉತ್ತರ ಭಾರ್ತೀಯರು ರೊಟ್ಟಿಯನ್ನು ಹೆಚ್ಚಿನ ಒಂದು ಪಾದಾರ್ಥವನ್ನಾಗಿ ಬಳಸುತ್ತೇವೆ ರೊಟ್ಟಿಯನ್ನು ಬಳಸುತ್ತೇವೆ ಆದರೆ ಬೆಂಗಳೂರ್ನವರು ಚಪಾತಿಯನ್ನು ಪೊಂಗಲ್ಲು ಅದೇ ರೀತಿಯಾಗಿ ಇನ್ನಿತರ ಒಂದು ಆಹಾರವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವರ ಉಡುಗೆ ತೊಡುಗೆಗಳು ಕೂಡ ಅಲ್ಲಿ ಅದು ಅದು ಒಂದು ಆ ಒಂದು ನಗರದಲ್ಲಿ ವಾಸಿಸ್ತಕಂಥವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುದರಿಂದ ಅವರಿಗೆ ತ ಅವರು ತಮ್ಮ ಒಂದು ಆ ಆ ಕಚೇರಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಆಫೀಸಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಒಂದು ಇದನ್ನ ಉಡಿಗೆಯನ್ನ ತೊಡುತ್ತಾರೆ ಇಲ್ಲಿ ನಾವು ನಮ್ಮ ಒಂದು ರಾಜ್ಯದ ಇಷ್ಟು ರಾಜ್ಯದಲ್ಲಿನೆ ಇಷ್ಟು ಭಿನ್ನವಾಗಿ ಕಾಣುತ್ತೇವೆ ಅದೇ ರೀತಿಯಾಗಿ ಇನ್ನು ನಾವು ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕಂಥ ಇದು ತೆಲಂಗಾಣಾಕ್ಕೆ ಹೋದ್ರೆ ತೆಲಂಗಾಣದಲ್ಲಿ ಕೂಡ ಅಲ್ಲಿ ಈ ಭಿನ್ನವಾದಂಥ ಭಾಷೆ ಆಹಾರಗಳನ್ನ ನೋಡುತ್ತೇವೆ ಅವರಲ್ಲಿ ತೆಲಗುವನ್ನು ಬಾ ಮಾತನಾಡುತ್ತಾರೆ ಆದರೆ ಆಹಾರದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಂದರೆ ಅವರು ಚಪಾತಿಯನ್ನು ಬಳಸೋದಿಲ್ಲ ಅದೇ ಯಾಕೆ ಯಾಕೆ ಅಂದರೆ ಅವರು ಒಂದು ಹವಾಮಾನ ಆ ರೀತಿಯಲ್ಲಿ ಇರ್ತದೆ ಇಲ್ಲಿ ನಾವು ಇನ್ನು ಒಂದು ಹೇಳ್ಬೇಕಂದರೆ ಇಲ್ಲಿ ಅವರು ತೆಲಂಗಾಣದಲ್ಲಿ ಅವರು ಬರೇ ಅನ್ನ ಸಾಂಬ್ ಅನ್ನ ಅನ್ನ ಅನ್ನ ಮತ್ತು ಮಜ್ಜಿಗೆಯನ್ನ ಜಾಸ್ತಿ ಬಳಸುತ್ತಾರೆ ಅಲ್ಲಿನ ಒಂದು ವಾತಾವರಣ ಆ ರೀತಿ ಇದೆ ಯಾಕನ್ ಬಿಸಿಲು ಹೆಚ್ಚಿನ ಹೆಚ್ಚು ಹೆಚ್ಚಾಗಿ ಬೀಳುತ್ತದೆ ಅದರಿಂದಾಗಿ ಅವರು ಅದನ್ನು ಬಳಸುತ್ತಾರೆ ಅದೇ ರೀತಿ ಆಂಧ್ರಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಕೂಡ ಅದೇ ಅದೇ ಒಂದು ವಾತಾವರಣವನ್ನು ನಾವು ಕಾಣುತ್ತೇವೆ ಅಲ್ಲಿಯು ಕೂಡ ಈ ರೀತಿಯಾಗಿರ್ತಕಂಥ ಒಂದು ಪದಾರ್ಥಗಳನ್ನ ತಿಂತಾರೆ ಅಲ್ಲಿ ಕೆಲವೊಂದು ಕೆಲವೊಂದು ನಗರಗಳಲ್ಲಿ ನಾವು ಚಪಾತಿ ತಿನ್ನುವುದನ್ನು ನೋಡಿದ್ದೇವೆ ಅಲ್ಲಿ ಉದಾಹರಣೆಗೆ ತಿರುಪತಿ ತಿರುಪತಿ ತಿರುಪತಿಯಲ್ಲಿ ಚಪಾತಿ ಬ ಎಲ್ಲ ಒಂದು

ಬೇಸಿಗೆ ಬಿಸಲು ಜಾಸ್ತಿ ಇರುದರಿಂದ ಅವರು ಬಿಳಿ ಅಂಗಿಯನ್ನು ಬಿಳಿ ಪಂಚೆಯನ್ನು ಇಲ್ಲವೆ ಬಿಳಿ ಪ್ಯಾಂಟನ್ನು ಧರಿಸುತ್ತಾರೆ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಹೆಚ್ಚಿನ ಜನರು ಇನ್ನಿತರರು ಅವರಿಗೆ ಬೇಕಾಗಿರ್ತಕಂಥ ಉಡುಗೆ ತೊಡುಗೆಗಳನ್ನ ಹಾಕಿಕೊಳ್ತಾರೆ ಇಲ್ಲಿ ನಾವು ಇನ್ನು ಒಂದು ಹೇಳ್ಬೇಕಂದರೆ ಮತ್ತು ಪಕ್ಕದ ಈ ಮಲೆಯಾಳಂ ಕೇರಳ ಅಲ್ಲಿ ಅಲ್ಲಿಯೂ ಕೂಡ ಅಲ್ಲಿ ಕೂಡ ವ್ಯತ್ಯಾಸವನ್ನು ಕಾಣುತ್ತೇವೆ ಅಲ್ಲಿ ಮಲೆಯಾಳಿ ಮಲೆಯಾಳಿಯನ್ನು ಮಾತಾಡುತ್ತಾರೆ ಅದೇ ರೀತಿಯಾಗಿ ಅಲ್ಲಿಯ ಒಂದು ನೈಸರ್ಗಿಕ ನೈಸರ್ಗಿಕ ಚಿತ್ರಣ ಉತ್ತಮವಾಗಿದೆ ಈ ರೀತಿಯಾಗಿರ್ತಕಂಥ ಒಂದು ವಾತಾವರಣವನ್ನು ನಾವು ನಮ್ಮ ಈ ಒಂದು ಸುತ್ತಮುತ್ತಲಿನ ಸುತ್ತ ಮುತ್ತಲು ರಾಜ್ಯದಲ್ಲೆನೆ ಕಾಣುತ್ತೇವೆ ಆದರೆ ನಾವು ಉತ್ತರಭಾರತದ ಎಲ್ಲವನ್ನು ವರ್ಣಿಸಲಿಕ್ಕೆ ಈ ನಮ್ಮ ಒಂದು ಸಮಯ ಸಿಗುವುದಿಲ್ಲ ಸಮಯ ಆಗೋದಿಲ್ಲ ಯಾಕಂದರೆ ನಮ್ಮ ಭಾರತ ಸಂಪ್ರದಾಯಸ್ಥ ಭಾರತ ದೇಶ ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ನೋಡ್ಬೇಕಂತ ಅಂದರೆ ಭಯಂಕರ ಒಂದು ಉತ್ತಮವಾಗಿರ್ತಕಂಥ ಒಂದು ಎಲ್ಲ ಒಂದು ರೀತಿಯ ಒಂದು ಉಡುಗೆ ತೊಡುಗೆಗಳನ್ನ ನಾವು ನೋಡುತ್ತೇವೆ ಭಾರತದ ಬಗ್ಗೆ ಹೇಳ್ಬೇಕಂತಂದರೆ ಇಲ್ಲಿ ಕೊಟ್ಟಿರ್ತಕಂಥ ಸಮಯಕ್ಕಿಂತ ನಾವು ಏನು ಬೇರೆ ಒಂದು ಭಾರತ ಭಾರತ ಒಂದು ಉತ್ತಮವಾದಂಥ ದೇಶ ಒಂದು ಉತ್ತಮವಾದ ಹಲವಾರು ಹಲವು ರಾಜ್ಯಗಳನ್ನು ಹೊಂದಿದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ವಿಭಿನ್ನತೆಯನ್ನ ಕಾಣುತ್ತೆ ಭಾಷೆಯಲ್ಲಿ ಆಯಿತು ಆಹಾರದಲ್ಲಿ ಆಯಿತು ಉಡುಗೆ ತೊಡುಗೆ ಹವಾಮಾನ ರಾಜಕೀಯ ಸ್ ಎಲ್ಲದರಲ್ಲಿ ಕೂಡ ನಾವು ಇಲ್ಲಿ ನಾವು ವ್ಯತ್ಯಾಸವನ್ನ ಕಾಣುತ್ತೇವೆ ಇದನ್ನ ನಾವು ಏ ರಾಜಕೀಯದಲಂತೂ ಬಲವಾದ ಒಂದು ವ್ಯತ್ಯಾಸವನ್ನ ಕಾಣುತ್ತೇವೆ